ಹಾಂ ಹೇಳಿ ಹಾಂ ಹೂವಿನ ಅಂಗಡಿ ಇಲ್ಲೇ ಗದಗದಲ್ಲಿ ಬರೋದು ನಮ್ಮ ಕಡೆ ಮಲ್ಲಿಗೆ ಹೂವು ಚೆಂಡು ಹೂವು ಸೇವಂತಿಗೆ ಹೂವು ಎ ಸೇವಂತಿ ಹೂವಿನಲ್ಲೇ ಕೆಂಪು ಮತ್ತು ಹಳದಿ ವಿವಿಧ ಬಣ್ಣಗಳ ಬಣ್ಣಗಳು ಬರ್ತವೆ ಹಾಂ ಸಿಗ್ತದೆ ಸಿಗ್ತಾವೆ ಹಾಂ ಬೇಗ ಬಂದ್ರೆ ಸಿಗ್ತವೆ ಹಾಂ ಗುಲಾಬಿ ಕೆಂಪು ಗುಲಾಬಿ ಇದೆ ಸೇವಂತಿಗೆ ಹೂವು ಗುಲಾಬಿ ಹೂವು ಕೆ ಜಿಗಟ್ಟಲೆ ಮಾರೋದಿಲ್ಲ ಅವ್ಗಳ್ನ ಒಂದೊಂದಾಗಿ ಮಾರ್ತೀವಿ ಅವು ಒಂದು ಹೂಗೆ ಐದು ರೂಪಾಯಿ ಇದೆ ಐವತ್ತಾ

ಅವು ಹೀಗೆ ಒಂದಿಷ್ಟು ಇವೆ ನಾಳೆ ಪ್ರೆಶ್ ಆಗಿ ಹೊಲದಾಗಿದ್ದ ಇದು ಹಾಂ ಹೊಲದಾಗಿದ್ದ ಕಟ್ ಮಾಡಿಕೊಂಡು ಬರ್ತೆ ಬರ್ತೀನಿ ನಾಳೆಗೆ ತಗೋ ನೀನು ತಗೊಂಡಿರಿ ಅಂತ ಒಂದು ಮಾಲೆಗೆ ಅದು ಮಾರಿನ ಮೇಲೆ ಆಗುತ್ತೆ ಮಾರಿನ ಮೇಲೆ ಆಗುತ್ತಾ ಅದು ಮಾರಿ ಒಂದು ಮಾರಿಗೆ ಐವತ್ತು ರೂಪಾಯಿ ಬೀಳ್ತೈತಿ ಐವತ್ತು ರೂಪಾಯಿಗೆ ಒನ್ ಮಾಲೆ ಅದು ಬಿಳಿ ಮಲ್ಲಿಗೆ ಹೂವಿನಿಂದ ಮಾಡಿದ್ದು ನಾಳೆ ಬನ್ನಿ ಕೊಡ್ತೇನೆ ಇವತ್ತು ಬಹಳ ಗದ್ದಲ ಇದೆ ನಾಳೆಗೆ ಬನ್ನಿ ಎಲ್ಲ ತಯಾರು ಮಾಡಿ ಇಟ್ಟಿರ್ತೀವಿ ನಾಳೆಗೆ ಬಂದು ತೆಗೆದ್ಕೊಂಡು ಹೋಗಿ ಹಾಂ ಬನ್ನಿ